ನಾವು ಹಳೆಯ ಒಂದು ತಲೆಮಾರುಗಳ ಬಗ್ಗೆ ನಾವು ನೋಡೋದಾದರೆ ಬಹಳಷ್ಟು ಹಿಂದಿನ ಕಾಲದಲ್ಲಿ ಶಿಕ್ಷಣ ವಂಚಿತರಾಗಿದ್ದರು ಆದರೆ ಈಗಿನ ತಲೆಮಾರಿನಂತ ನೋಡೋದಾದರೆ ಒಂದು ಶಿಕ್ಷಣ ಇರುವಂಥ ಒಂದು ತಲೆಮಾರನ್ನು ಹೊಂದಿರುವಂಥದ್ದು ಈಗಿನ ಒಂದು ಕಲಿಯುಗ ನಾವು ತಲೆಮಾರುಗಳಂತ ನೋಡಿದರೆ ಈ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಪ್ಪಂತಂದರೆ ಬುದ್ಧಿಜೀವಿಗಳು ಅನ್ ಅಂದಿ ಅಂದಿನ ಒಂದು ಹಳೆಯ ತಲೆಮಾರು ಕೂಡ ಒಂದು ಬುಚ್ಚಿ ಬುದ್ಧಿಜೀವಿಯ ತಲೆಮಾರು ಆದರೆ ಈಗಿನ ತಲೆಮಾರು ಕೂಡ ಒಂದು ಬುದ್ಧಿಜೀವಿಯ ತಲೆಮಾರು ಆಗ ತಂತ್ರಜ್ಞಾನ ಇರಲಿಲ್ಲ ಈಗ ತಂತ್ರಜ್ಞಾನ ಇದೆ ಇಷ್ಟೆ ವ್ಯತ್ಯಾಸ ಆಗ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದರು ಅಷ್ಟೊಂದು ಇಲ್ಲ ಆದರೆ ಇವಾಗ ಎಲ್ಲ ಪ್ರತಿಯೊಬ್ಬ ಸಾಮಾನ್ಯನು ವ್ಯಕ್ತಿಯೂ ಕೂಡ ಶಿಕ್ಷಣಕ್ಕೆ ಒತ್ತು ನೀಡುತ್ತಿರುವುದನ್ನು ನಾವು ಕಾಣ್ತೇವೆ ಅಸ್ಪ್ರಶ್ಯತೆಯನ್ನು ಹೋಗಲಾಡಿಸೋದು ಅವತ್ತು ಇರಲಿಲ್ಲ ಇವತ್ತು ಇದೆ ಇಷ್ಟೆ ವ್ಯತ್ಯಾಸ ನಾವು ಕಾಣ್ಬೋದಾಗಿದೆ ಈ ಒಂದು ತಲೆಮಾರುಗಳ ವಿಚಾರದಲ್ಲಿ